ಹಾಂ ಆಯುರ್ವೇದಿಕ್ ಮಸಾಜ್ ಅವರಾ ಹಾಂ ನಾವು ಬೆಂಗಳೂರಿಂದ ಬಂದಿದ್ದೀವಿ ಹಾಂ ಯಾವ್ದಾದ್ರೂ ಒಳ್ಳೆಯ ಇರೋದು ಆಯುರ್ವೇದದ್ದು ಮಸಾಜ್ ಸೆಂಟ್ರ್ ಇದ್ದರೆ ಹೇಳಿ ಹಾಂ ಮೈಸೂರು ಹತ್ರ ಒಂದೇ ಒಂದೇ ಕಡೆಯಾ ಅಂದರೆ ನಮಗೆ ಬೆಂಗ್ಳೂರು ಹಾಂ ಹತ್ರದಲ್ ಯಾವುದೂ ಇಲ್ಲವಾ ನಮಗೆ ಇಲ್ಲೇ ಈಗ ನಾವು ಬೆಂಗಳೂರಿಂದ ಮೈಸೂರ್ಗೆ ಬಂದಿದೇವೆ ಹಾಂ ನಂಗೆ ಮೈಸೂರಲ್ಲಿ ಯಾವ್ದಾರೂ ಹತ್ರದಲ್ ಇರೋದು ಹೇಳಿ ಹಾಂ ಯಾವ ಚೀಟಿ ಹಾಂ ದೊಡ್ಡ ಮಾರ್ಕೆಟ್

ಹಾಂ ಚೆನ್ನಾಗಿ ನೋಡ್ತಾ ಚೆನ್ನಾಗಿ ನೋಡ್ತಾರಾ ಆಯುರ್ವೇದಿಕ್ಕು ಔಷಧಿ ಎಲ್ಲ ಚೆನ್ನಾಗಿ ಐತಾ ಹಾಂ ಔಷಧಿ ಎಲ್ಲ ಚೆನ್ನಾಗಿ ಐತಾ ಹಾಂ ಕಮ್ಮಿ ಬೆಲೆ ಕಮ್ಮಿ ಬೆಲೆಲಿ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾರಾ

ಹಾಂ ಅಂದರೆ ಔಷಧಿಯಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಹಾಂ ಆರಾಮ

ಹಾಂ ಎಲ್ಲ ಆರಾಮ ಆರಾಮಾಗಿ ಹಾಂ

ಹಾಂ ಅಂದರೆ ಅದು ಅದೆಷ್ಟು ಆಗ್ಬೌದು ಅದು ಖರ್ಚು ಎಷ್ಟು ಆಗ್ಬೌದು ಅದು ಪ್ರವೀಟ್ದು ಅಂದರೆ ನಮಗೆ ಕಾಲಿನ್ದು ಪೆ ಸ್ವಲ್ಪ ಪೇನ್ ಇದೆ

ಹಾಂ ಅದಿಕ್ಕೆ ಅದಕ್ಕಿಂತ ಕಮ್ಮಿ ಇರೋದು ಯಾವುದೂ ಇಲ್ಲವಾ

ಹಾಂ ಓಕೆ ಸರ್ ತ್ಯಾಂಕ್ ಯು ಸರ್ ಹಾಂ ಹ್ಞೂ